ನಾ ಪ್ರವಾಸಕ್ಕೆ ಎಲ್ಲೆಲ್ಲಿ ಹೋಗ್ಬೇಕು ಅಂದರೆ ರೀ ನಂಗೆ ಈಗ ಧರ್ಮಕ್ಷೇತ್ರಗಳು ಹೋಗೋದು ಧಾರ್ಮಿಕ ಸ್ಥಳಗಳು ಸಮುದ್ರಕ್ಕೆ ಹೋಗೋದು ಇವೆಲ್ಲ ಭಾಳ ಇಷ್ಟ ಖರೆ ನಾ ಜಾಸ್ತಿ ನಂಗೆ ಭಾಳ ಇಷ್ಟ ಏನೆಂದ್ರೆ ಧಾರ್ಮಿಕ ಸ್ಥಳಕ್ಕೆ ಹೋಗೋದು ರಿ ಅದು ಯಾವ್ದೆಂದ್ರೆ ನಮ್ಮ ಮನೆ ದೇವರು ಅದು ಎಲ್ಲಿ ಬರ್ತದಂದ್ರೆ ಬ್ರಾಣ್ಪೂರನಾಗೆ ಬರ್ತದೆ ರೀ ಮಹಾರಾಷ್ಟ್ರ ಅಲ್ಲಿಂದ ಹಿಂಗ ವಾತಾವರಣ ನೋಡ್ರಿ ಇಷ್ಟು ಚಲೋ ಅನಿಸ್ದದ್ರಿ ಅಲ್ಲಿ ಹಿಂಗ ಗುಡಿಯಾಗೆ ಹೋಗಿ ಕೂತರೆ ಹಿಂಗ ಎದ್ದು ಬರೋ ಮನಸ್ಸೇ ಆಗೋಲ್ಲ ರಿ ಅಲ್ಲಿ ಅದಕ್ಕೆ ಹಿಂಗ ವರ್ಷಕ್ಕೆ ನಾವು ವರ್ಷಕ್ಕೆ ಒಂದ್ಸರಿ ಹೋಗ್ತೀವ್ರಿ ಅಲ್ಲಿ ಮಹಾಶಿವರಾತ್ರಿ ಮಹಾಶಿವರಾತ್ರಿಗೆ ಅಲಿ ಹೋತೀವಿ ಅಲ್ಲಿ ದೇವ್ರ ಬಲ್ಲೆ ಕೂತು ಪೂಜಾ ಮಾಡ್ಕೋತಿವಿರಿ ನಾವು ಅಲ್ಲಿ ಅಲ್ಲಿಂದ ಹಿಂಗೆ ಊಟ ಆಗಿರಬೋದು ಅಲ್ಲಿಂದ ಹಿಂಗ ಏನು ಪರಿಸರ ಇರಬೋದು ಎಲ್ಲ ಹಿಂಗ ಭಾಳ ಅಂದ್ರೆ ಭಾಳ ಚಲೋ ಅದರಿ ಹಿಂಗ ಅಲ್ಲಿ ಹೋದ್ರೆ ಹಿಂಗ ಏನು ವಾಪಸ್ ಬರ್ಬೇಕು ಅಂತ ಅನ್ಸೊಲ್ರಿ ಹಿಂಗ ಅಲ್ಲಿ ಏನ್ಮಾಡಬೇಕು ರಿ ಮೊದಲು ಗುಂಡಕ್ಕೆ ಹೋಗಿ ಅಲ್ಲಿ ನಮ್ಮ ಅವ್ರು ದೇವರಿಂದು ತಂಗಿ ನೆಲೆಸ್ತಾರೆ ಅಲ್ಲಿ ಅಲ್ಲಿ ಹೋಗಿ ಗುಂಡಕ್ಕೆ ಹೋಗಿ ಅಲ್ಲಿ ಮೊದಲು ಸ್ನಾನ ಮಾಡಿ ಆಮೇಲೆ ದೇವ್ರ ಗುಡಿಗೆ ಹೋಗಿ ಇದು ಮಾಡಬೇಕ್ರಿ ಶರ್ಣ ಅಲ್ಲಿ ಗುಡಿಗೆ ಹೋಗಿ ದೇವ್ರದು ಆಶೀರ್ವಾದ ತೊಗೋಳೋಕಾಗ್ತದ ರಿ ಅಲ್ಲಿ ಅಲ್ಲಿ ಹಿಂಗ ಭಾ ಶಿವರಾತ್ರಿ ಹಿಂಗ ಎಲ್ಲ ಭಾಳ ಚಲೋ ಹಿಂಗ ದೇವ್ರದೇ ಅಂತ ಹಿಂಗ ಒಂದು ಕುದುರೆ ಇದೆರಿ ಆ ಕುದುರೆ ಮೇಲೆ ದೇವ್ರದು ಮೂರ್ತಿ ಇಟ್ಟು ದೇವ್ರ ಮೆರವಣ್ಗೆ ಮಾಡ್ತಾರೆ ರೀ ಮತ್ತು ಅಲ್ಲಿ ಬಿಟ್ಟು ಎಲ್ಲೆಲ್ಲಿ ಹೋಗ್ಬೇಕು ಅಂತಂದು ರಿ ನಾವು ಒಂದು ಸ್ವಲ್ಪ ಐಸ ಐತಿಹಾಸಿಕ ಸ್ಥಳಗಳಿಗೆ ಹೋಗೀನಿ ರಿ ನಾ ಯಾವಾಗ ನಾ ಆವಾಗ ಟೆಂತ್ ಇದ್ದೆ ರಿ ಆವಾಗ ಹೋಗಿದ್ದೆ ನಾ ಆವಾಗ ನಂಗೆ ಎಲ್ಲ ಪ್ಲೇಸಸ್ಕ್ಕಿಂತ ಚಲೋ ಇಷ್ಟ ಆಗಿದ್ದು ಅಂತಂದ್ರೆ ತಿರುಪತಿ ಇಷ್ಟ ಆಗಿತ್ತು ರಿ ಅಲ್ಲಿ ತಿರುಪತಿಗೆ ಹೋಗಿದ್ದು ರಿ ಗೋಲ್ಡನ್ ಟೆಂಪಲ್ ವೆಲ್ಲೂರ್ಗೆ ಹೋಗಿದ್ದು ರಿ ಅದು ಗುಡಿ ಫುಲ್ ಹೆಂಗ ಬಂಗಾರದೇ ಐತ್ರಿ ಅದು ಗುಡಿ ಹಿಂಗ ಫುಲ್ ಒಂದು ಹಿಂಗ ನೀರಿಂದು ಇದು ಮಾಡಿರೋ ರೀ ದೇವರ ಎದುರು ಅದರೊಳಗೆ ಹಿಂಗ ಎಲ್ಲ ಆನೆ ಮುಖ ಹಿಂಗ ಸೇರಿಸಿರು ರೀ ಹಿಂಗ ಆನೆ ಆನೆ ಮುಖ ಅಷ್ಟು ಫಿಕ್ಸ್ ಮಾಡಿರು ಹಿಂಗ ಸುತ್ತ ಎಲ್ಲ ಹಿಂಗ ಆನೆ ಸೊಂಡಿಲು ನೀರು ಬೀಳ್ತೀವ್ರಿ ಮತ್ತು ಅದ್ರಾಗೆ ಎಲ್ಲ ಮ ಎಲ್ಲ ಮಂದಿ ಯಾರಾರು ಅಲ್ಲಿ ಗುಡಿಗೆ ಬರ್ತಿರು ಅವರೆಲ್ಲ ಅದ್ರಾಗೆ ಹಿಂಗ ದುಡ್ಡು ಹಾಕ್ತಿದ್ರು ರೀ ಅದು ಇದರಾಗೆ ಫುಲ್ ಹಿಂಗ ಗುಡಿ ಬಂಗಾರದ್ದು ಇತ್ತು ರಿ ಭಾಳ ಚಲೋ ಇತ್ತು ರಿ ಅಲ್ಲಿ ಅಲ್ಲಿ ಹಿಂಗ ನಾವಷ್ಟೇ ಅಲ್ಲ ರಿ ನಾವು ಭಾರತೀಯರು ಅಷ್ಟೇ ಹಿಂಗ ಹೊರಗಿನ ದೇಶದಿಂದ್ಲೂ ಎಲ್ಲರು ಬರ್ತಿದ್ದರು ರಿ ಅಲ್ಲಿ ನೋಡ್ಲಿಕ್ಕೆ ಮತ್ತು ತಮಿಳ್ನಾಡಿನಾಗ ಸ್ವಲ್ಪ ಇದಕ್ಕೆ ಹೋಗೀನಿರಿ ನಾ ಕರ್ನಾಟಕ ಎಲ್ಲ ಎಲ್ಲದಕ್ಕಿಂತ ಚೆಲೋ ನಮ್ಮ ಕರ್ನಾಟಕದಾಗೆ ಶ್ರೀಶೈಲ ಇದೆ ರೀ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಎಷ್ಟು ಚಲೋ ಅದ ರೀ ಅವ್ರದು ಅವ್ರದು ಪತ್ನಿ ಅವ್ರ ಗುಡಿಯೂ ಅಲ್ಲೇ ಹಿಂದೆ ಇದೆ ರೀ ಅಲ್ಲಿ ಎಂಥ ಚೆಲೋ ಚೆಲೋ ಆರ್ಟ್ ಮಾಡ್ಯಾರಿ ಅಂತಂದ್ರೆ ಹಿಂಗ ಸಿಂಹ ಇದೆರಿ ಸಿಂಹ ಬಾಯೊಳಗೆ ಒಂದು ಹಿಂಗ ಬಾಲ್ ಇದ್ದಂತೆ ಇದೆರಿ ಅದು ಬಾಲ್ ಹಿಂಗ ರೊಟೇಟ್ ಆಗೋದು ಹಿಂಗ ಮತ್ತೆ ಹಿಂಗ ಭಾಳ ಚೆಲೋ ಚೆಲೋ ಪ್ಲೇಸ್ ಇವೆ ರೀ ನಮ್ಮ ಕರ್ನಾಟಕ ರೀ ನಮ್ಮ ಕರ್ನಾಟಕ ಬಿಟ್ಟು ದೂರ ಯಾಕೆ ಹೋಗೋದು ಇಲ್ಲೇ ನಮ್ಮ ಕರ್ನಾಟಕದಾಗೆ ಎಷ್ಟೊಂದು ಚೆಲೋ ಚೆಲೋ ಪ್ಲೇಸ್ ಇವೆ ರೀ ಹಿಂಗ ಆಂಜನೇಯ ಹುಟ್ಟಿದ್ದು ಬೆಟ್ಟ ಇದೆ ರೀ ಅಲ್ಲಿ ಹೋಗಬೋದು ಹಂಪಿಯಾಗೆ ಎಷ್ಟೆಷ್ಟು ಚೆಲೋ ಇದು ಇವೆ ರೀ ಮತ್ತು ನಂಪು ಬೀದರ ಕೋಟೆ ಆಗಿರಬೋದು ರಿ ಅಲ್ಲಿಯ ಗುರುನಾನಕ್ ಝರನಾ ಆಗಿರಬೋ ಮತ್ತು ಎಲ್ಲ ಭಾಳ ಪ್ಲೇಸಸ್ ಇವೆ ರಿ ಮತ್ತೆ ಈಗ ನಾವು ಹಿಂಗ ಸಮುದ್ರಕ್ಕೂ ಹೋಗೋಕ್ಕೆ ಭಾಳ ಇಷ್ಟ ಇದೆ ರೀ ಸಮುದ್ರ ಹೋದೆವು ಅಂದ್ರೆ ಅಲ್ಲಿ ನಾವು ಹಿಂಗ ಸೂರ್ಯ ಮುಳುಗೋದು ನೋಡಬೋದುರಿ ಅಲ್ಲಿಂದ ಚೆಲೋ ಕಾಣ್ತಿದ್ರೆ ಅಲ್ಲಿಂದೆಲ್ಲ ವ್ಯೂವ್ ಎಲ್ಲ ಚೆಲೋ ಕಾಣ್ತದೆ ರಿ ಮತ್ತೆ ಹಿಂಗ ಎಲ್ಲ ಈಗ ಪರ್ವತಕ್ಕೆ ಹೋಗೋದು ಅಂತಂದ್ರೆ ಎಲ್ಲರು ಫ್ರೆಂಡ್ಸ್ ಸೇರಿ ಹೋಗಬೇಕ್ರಿ ಅಲ್ಲಿ ಫ್ರೆಂಡ್ಸ್ ಸೇರಿ ಹೋದರೆ ಅಲ್ಲಿ ನಿಮ್ಮ ಭಾಳ ಚೆಲೋ ಹಿಂಗ ಟ್ರಕ್ಕಿಂಗ್ ಮಾಡ್ಬೋದು ರೀ ಎಲ್ಲ ಮಸ್ತ್ ಎಂಜಾಯ್ ಮಾಡ್ಲಿಕ್ಕೆ ಆತದರಿ ಪರ್ವತಕ್ಕೆ ಹೋದೆವು ಅಂತಂದ್ರೆ ಫುಲ್ ಹಿಂಗ ಅದ್ರ ಟಾಪಿಗೆ ಹೋಗಿ ನಿಂತು ಕೆಳಗೆಲ್ಲ ಹ್ಯಾಂಗ ಹ್ಯಾಂಗ ಇದೆ ನೋಡಬೋದು ರಿ ಅಲ್ಲಿಂದು ವ್ಯೂವ್ ನೋಡಬೋದು ರಿ ಮೇಲೆ ನಿಂತು ಇಷ್ಟು ಚೆಲೋ ಅನಿಸ್ತದೆ ರಿ ಹಿಂಗ ಪರ್ವತದ ಮ್ಯಾಲ ನಿಂತು ಕೆಳಗೆ ನೋಡಿದ್ರೆ ಅದೂ ಚಲೋ ಅನಿಸ್ತದೆ ಮತ್ತೆ ಈಗ ಹಿಂಗ ಈಗ ಗುಡಿಗೆ ಹೋಗೋದು ನಂಗೆ ರಿ ಇಲ್ರಿ ಅಯೋಧ್ಯೆಗೆ ಹೋಗೋದು ಒಂದು ಆಸೆ ಇದೆ ರಿ ಅದು ಒಂದು ಯಾವಾಗ ನೆರವೇರ್ತದೋ ಗೊತ್ತಿಲ್ರಿ ಅಯೋಧ್ಯೆಗೆ ಒಂದು ಹೋಬೇಕು ರಿ ಇನ್ನ ಮತ್ತು ಭಾಳ ಪ್ಲೇಸಸ್ ನಾ ಆವಾಗ ಇದಕ್ಕೆ ಹೋಗಿದ್ದೆ ರಿ ಟೂರ್ ಅಂತ ಹೋಗಿದ್ದೆ ರಿ ನಮ್ಮ ಮಾಮನ ಫ್ಯಾಮಿಲಿ ಕೂಡ ಆವಾಗ ಹಿಂಗ ಹಿಂಗ ಬಂಗಾರ ಹಲ್ಲಿ ಬೆಳ್ಳಿ ಹಲ್ಲಿ ಅಂತೆಲ್ಲ ಇದ್ದು ರೀ ಹಿಂಗ ಮೈಮೇಲೆ ಹಲ್ಲಿ ಬಿದ್ರೆ ಹಿಂಗ ಅನುಮಾನ ಮಾಡೋದು ಈಗ ಒಂದ್ಸಲ ಹೋಗಿ ಅಲ್ಲಿ ಆ ಹಲ್ಲಿಗಳಿಗೆ ಟಚ್ ಮಾಡಿ ಬಂದು ಏನೀಗ ಹಂಗೆಲ್ಲ ಆಗೊಲ್ಲ ಅಂತೆ ರಿ ಅಲ್ಲಿ ಹೋಗಿದ್ದೆವು ಹಿಂಗ ಶ್ರೀಶೈಲ ಮಲ್ಲಿಕಾರ್ಜುನ್ನಾಗ ಅಲ್ಲಿ ಹಿಂಗ ಜೋತಿರ್ಲಿಂಗ ಅಷ್ಟು ಜೋತಿರ್ಲಿಂಗ ನೋಡ್ದೇವು ರಿ ಅದು ಚಲೋ ಅನಿಸ್ತು ರೀ ಹಿಂಗ ಮತ್ತೆ ಈಗ ಲಾಕ್ಡೌನಾಗ ಅಂದ್ರೆ ನಾ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದೆ ರಿ ಅಲ್ಲಿ ಒಂದು ತಿಂಗಳು ನಾ ಎಷ್ಟು ಚಲೋ ಎಂಜಾಯ್ ಮಾಡ್ದೇವು ರಿ ನಾವು ಒಂದು ತಿಂಗ್ಳನಾಗೆ ತಿಂಗ್ಳು ಲಾಕ್ ಡೌನ್ ಇತ್ತು ರಿ ಆವಾಗ ಎಲ್ಲರು ಮನೆಗಿದ್ದು ಚಲೋ ವೆರೈಟಿ ಅಡುಗೆ ಮಾಡೋದ್ರಿ ಚಲೋ ಎಲ್ಲ ಆಟ ಆಡೋದು ಮತ್ತು ನಮ್ಮಕೂಡ ನಮ್ದು ಒಬ್ಬಕಿ ಅಕ್ಕನೂ ಇದ್ದಳು ರೀ ಆಕೆಯೂ ಅಷ್ಟು ಜನ ಕ್ಯಾರಮ್ ಆಡೋದು ಆಯ್ತು ಮ್ಯೂಸಿಕಲ್ ಚೇರ್ ಆಡೋದು ಎಲ್ಲ ಭಾಳ ಎಂಜಾಯ್ ಮಾಡಿದೆವುರಿ ನಾವು ಈಗ್ಲೂ ರೀ ಆಯ್ತು ನಂಗೆ ಅಲ್ಲಿ ಹೋಗ್ಬೇಕು ಅನಿಸ್ತದೆ ರಿ ನಮ್ಮ ದೊಡ್ಮ ಬಳಿ ಬಟ್ ಈಗ ನನ್ನ ಕಾಲೇಜ್ ಇವೆರಿ ನಾ ಕಾಲೇಜ್ ಬಿಟ್ಟು ಹೋದ್ರೆ ಅಟೆಂಡೆನ್ಸ್ ಎಲ್ಲ ತೆಗಿತಾರಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಬೇಕುರಿ ಅದಕ್ಕೇ ಈಗ ಇನ್ನು ಮತ್ತೆ ನಂದು ಹಾಲಿಡೇ ಬಿದ್ದು ಅಂದ್ರೆ ಛುಟ್ಟಿ ಬಿದ್ದು ಅಂದ್ರೆ ನಾನು ಮತ್ತೆ ಹೋತಿನಿರಿ ಅಲ್ಲಿ ಅಂದ್ರೆ ಹಿಂಗ ಭಾಳ ನಂಗೆ ಹಿಂಗ ನಂಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಅಂದ್ರೆ ನಮ್ಮ ಕರ್ನಾಟಕ ಎಕ್ಸಪ್ಲೋರ್ ಮಾಡೋದಿದೆರಿ ನಮ್ಮ ಕರ್ನಾಟಕ ಎಲ್ಲ ನೋಡಾದ ಬಳಿಕ ಮತ್ತೆ ಬೇರೆ ಬೇರೆ ರಾಜ್ಯಗಳನ್ನೂ ನೋಡೋದಿದೆ ರಿ ಫಸ್ಟ್ ನಮ್ದು ಇಂಡಿಯಾನಾಗ ಏನೇನು ಪ್ಲೇಸಸ್ ಇವೆ ಎಲ್ಲ ಪ್ಲೇಸಸ್ ನೋಡಿ ಮುಗಿಸಿ ಆಮೇಲೆ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗೋದಿದೆ ರಿ ಬೆ ಹೋಗೋದಂತೆ ಹೋಗೋದು ಇದೆ ರಿ ಹೋಗ್ಬಾರ್ದು ಅಂತ ಏನು ಇಲ್ರಿ ಫಸ್ಟ್ ನಮ್ದು ಇಂಡಿಯಾ ಅದರಾಗೆ ಫಸ್ಟ್ ನಮ್ಮ ಕರ್ನಾಟಕ ಎಕ್ಸಪ್ಲೋರ್ ಮಾಡೋಣ ಆವಾಗ ಮತ್ತೆ ಬೇರೆ ಕಡೆ ಹೋಗಕ್ಕೆ ಇಷ್ಟ ಆಗ್ತದೆ ರಿ ಈ